ಕೋವಿಡ್ನಿಂದ ನಮ್ಮ ಪ್ರದೇಶ ತುಂಬ ಕಷ್ಟಗಳಿಂದ ತತ್ತರಿಸಿತು ಯಾಕಂದ್ರೆ ಇದು ಹಳ್ಳಿ ಒಳಗೆ ಇರೋದ್ರಿಂದ ಇಲ್ಲಿ ವ್ಯವಸ್ಥೆಗಳು ಸರಿಯಾಗಿ ಲಭ್ಯ ಇರದೇ ಇರುವುದು ಹಾಗಾಗಿ ಏನಾದರು ದಿನನಿತ್ಯದ ಬಳಕೆಗಳ ವಸ್ತುಗಳನ್ನು ತರಲಿಕ್ಕೆ ತುಂಬಾ ಸಮಸ್ಯೆಯಾಯಿತು ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ಕೂಡ ಸ್ವಲ್ಪ ಬದಲಾವಣೆಯಾಯಿತು ಯಾಕಂದ್ರೆ ಶಾಲೆಯಲ್ಲಿ ಕಲಿಯುವುದು ತುಂಬ ಬೇರೆ ಮನೆಯಲ್ಲಿ ಹೀಗೆ ಆನ್ಲೈನ್ ಕ್ಲಾಸ್ ಕೂಡ ತುಂಬ ವ್ಯತ್ಯಾಸ ಇರುತ್ತದೆ ಹಾಗಾಗಿ ತುಂಬ ವ್ಯತ್ಯಾಸ ಬೀರು ಬೀರಿದೆ ವಿದ್ಯಾಭ್ಯಾಸದ ಮೇಲೆ ಹಾಗೆ ಜೀವನಶೈಲಿಗಳ ಮೇಲೆ ತುಂಬ ವ್ಯತ್ಯಾಸ ಆಗಿದೆ ಆದರೆ ಫ್ಯಾಮಿಲಿ ಕುಟುಂಬದ ಜೊತೆ ಟೈಮ್ ತೆಗೀಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಯಿತು ಎಲ್ಲರೂ ಒಟ್ಟಿಗೆ ಸೌಹಾರ್ದತೆಯಿಂದ ಇರ್ತಿದ್ವಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಮಾತಾಡೋದು ಎಲ್ಲಾ ತುಂಬಾ ಒಳ್ಳೆದಾಗಿತ್ತು ಅದೊಂದು ವಿಷಯದಲ್ಲಿ ತುಂಬ ಟೈಮ್ ಸಮಯ ಕಳೆಯಲು ಅವಕಾಶ ಸಿಕ್ಕಿತು